ಹಾಂ ಹೆಲೋ ಹ್ಞೂ ಹಾಂ ಚಿಕ್ಕಬಳ್ಳಾಪುರಲ್ಲೋ ಹೊಸ್ಕೋಟೆ ಕಾಲೇಜ್ನಲ್ಲಿ ಹೇಳ್ತಾ ಇದೆ

ಹೌದೌದು ಹಾಂ ಎಷ್ಟು ಪರ್ಸೆಂಟೇಜ್ ತಗೊಂಡ್ದಿನ ಕ ತಗೊಂಡನವನು ಹಾಂ ಚೆನ್ನಾಗೇ ಪರ್ಸೆಂಟಿದೆ ಏನಿಲ್ಲ ನನ್ನ ಕಾಲೇ ಜ್ಗೆ ಮೊನ್ನೆಯೇ ಎಡ್ಮಿಷನ್ ಓಪನಾಯ್ತು ಇದು ಹೊಸಕೋಟೆ ವಿನಾಯಕರ್ ನಗರ್ದಲ್ಲಿ ಪಬ್ಲಿಕ್ ಕಾಲೇಜಂತ ಇನ್ನು ಏನಿಲ್ಲ ನಿನ್ನ ಅವ್ನ ಮೆ ಎಸ್ ಎಲ್ ಸಿ ಮಾಸ್ ಕಾಡ್ ತಗೊಂಡ್ಬನ್ನಿ ನಾನು ಸೇರಿಸ್ತೀನಿ ಇದು ಇದು ಮೊನ್ನೆಯೇ ಶ್ಟಾಟ್ ಆಯ್ತು ಅದು ಇದು ಹತ್ತು ತಾರೀಕಿಂದ ಅಷ್ಟೇ ಆಮೇಲೆ ಕ್ಲೋಸ್ ಆಗ್ತೀನಿ ಏನಕ್ಕಂದ್ರೆ ಲಾಶ್ಟ್ ಇಯರ್ದು ನನ್ನ ಸ್ಟೂಡೆಂಟು ಟಾಪ್ ಮಾಡಿದ್ದ ಅದಕ್ಕೆ ಇವತ್ತೇ ಬೇಗ ಕ್ಲೋಸ್ ಆಂ ನಾನು ಫಶ್ಟ್ ನಾನು ಫಶ್ಟ್ ಕ್ಲಾಸ್ ಎಜ್ಯುಕೇಶನ್ ಕೊಡ್ತಾಯಿದ್ದೀನಿ ನನ್ನ ಕಾಲೇಜ್ ಬಗ್ಗೆ ನೀನು ಎಲ್ಲಾನಾ ಕೇಳಿ ನಾನೆಲ್ಲ ತುಂಬ ಫಶ್ಟ್ ಕ್ಲಾ ಎಜ್ಯುಕೇಶನ್ ಏನೂ ಪ್ರಾಬ್ಲಮ್ ಇರೋಲ್ಲ ನನ್ನ ಕಾಲೇಜ್ ಹತ್ತಿರ ನಿನ್ನ ನಿನ್ನ ಮಗಂಗೆ ಅವ್ನ ಎಸ್ ಎಲ್ ಸಿ ಮಾಸ್ ಕಾಡ್ ತಗೊಂಡುಬನ್ನಿ ನಾನು ಹೇಳ್ತೀನಿ ಎಲ್ಲದು ಹಾಯ್ ಊಂ ನಾಳೆ ಊಂ ಹೌದು ನಾಳೆ ಬರ್ಬೋದು ಓಕೆ